ನಮ್ಮ ಭಾಷೆಯನ್ನು ಅರಿಯದವರು ಜನರು ನಮ್ಮ ಭಾಷೆಯನ್ನು ಹೇಗೆ ಬಳಸುತ್ತಾರೆ ಎನ್ನುವ ಒಂದು ವಿಷಯಕ್ಕೆ ಬಂದರೆ ನ ನಮ್ಮ ಭಾಷೆಯನ್ನು ತುಂಬ ಕಲಿಯುವುದು ಕಡಿಮೆ ಜನ ಆದರೂ ಆದರೆ ಅದನ್ನು ಕಲಿಯುವುದಕ್ಕೆ ತುಂಬ ಇಷ್ಟಪಟ್ಟು ಜನರು ಕನ್ನಡ ಭಾಷೆಯನ್ನು ಕಲಿತಾ ಹೋಗ್ತಾರೆ ಕನ್ನಡ ಅಂತ ಬಂದರೆ ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಜನರು ತುಂಬ ಕಲಿತಾ ಒ ಏನು ಕನ್ನಡ ಭಾಷೆಯಲ್ಲಿ ಕಲಿತಿರುವುದರಿಂದ ನಾವು ತುಂಬನೇ ನೋ ತುಂಬನೇ ನೋಡಿದ್ದೀವಿ ಬೇರೆ ದೇಶದಿಂದ ಬಂದಂಥ ಜನರು ನಮ್ಮ ಭಾಷೆಯನ್ನು ತುಂಬ ಕಲ್ತು ಕಲಿ ಕಲಿಯುವ ಪ್ರಯತ್ನ ಮಾಡಿದ್ದಾರೆ ಮತ್ತು ಅದನ್ನು ಕನ್ನಡವನ್ನು ಬೆಳೆಸುವುದಕ್ಕೆ ತುಂಬ ಸಹಾಯ ಕೂಡ ಮಾಡಿದ್ದಾರೆ ಏಕೆಂದರೆ ಬೇರೆ ಭಾ ಬೇರೆ ದೇಶದಿಂದಾಗ ಬೇರೆ ರಾಜ್ಯದಿಂದ ಬಂದಂಥ ಜನರಿಗೆ ನಮ್ಮ ಕನ್ನಡ ಭಾಷೆ ಅವ್ರಿಗೆ ಬರೋದಿಲ್ಲ ಅದರಿಂದಾಗಿ ಅವರು ತಮ್ಮದೇ ಆದಂತಹ ಭಾಷೆಯಲ್ಲಿ ತಮ್ಮದೇ ಆದಂಥ ಭಾಷೆಯಲ್ಲಿ ಅವರಿಗೆ ಹೇಳುವುದರಿಂದ ನಾವು ಅದನ್ನು ಕನ್ನಡಕ್ಕೆ ಹೋ ಇದೇ ಇರ್ಬೋದು ಅಂತ ನಾವು ಎಲ್ಲ ಮಾತಾಡೋದನ್ನು ನಾವು ಮಾತಾಡಿ ಅವರಿಗೆ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಭಾಷೆ ಬಗ್ಗೆ ತಿಳಿಸ್ತಾ ಹೋಗಿ ತಿಳಿಸ್ತಾ ಹೋಗಿದ್ದೀವಿ ಇದರಿಂದಾಗಿ ಹಲವಾರು ರೀತಿಯಾದಂತಹ ಜ್ಞಾನಗಳನ್ನು ನಾವು ತಿಳ್ಕೊತಾನೆ ಹೋಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಇನ್ನು ಹೇಳ್ತಾ ಬಂದರೆ ಕನ್ನಡ ಬ ಕನ್ನಡ ಅನ್ನೋದೇ ಮ ಕನ್ನಡವನ್ನು ಮನೋರಂಜಿಸ್ತಾ ಹೇಳ್ತಾ ಮಾತಾಡ್ತಾ ಹೋಗ್ತಿರೋದರಿಂದ ಕನ್ನಡ ಒಂದು ಸ ಸುಂದರವಾದಂಥ ಭಾಷೆ ಮತ್ತು ಅಲಂಕಾರಿಕವಾದಂತಹ ಭಾಷೆ ಅಂತಲೇ ಹೇಳ್ಬೋದು ಕನ್ನಡ ಸಂಸ್ಕೃತ ಕನ್ನಡ ಭಾಷೆ ಕನ್ನಡ ಕನ್ನಡ ಕನ್ನಡ ಕನ್ನಡದಿಂದಾಗಿ ಬಾಳು ಬರುವಂತಹ ಎಲ್ಲ ಶಬ್ದಗಳನ್ನೇ ಆಗಿರು ಶಬ್ದಗಳಾಗಿರ್ಬೋದು ಎಲ್ಲ ರೀತಿ ಮಾತುಗಳಾಗಿರ್ಬೋದು ಒಂದೊಂದು ಒಂದೊಂದು ಬ ದಿಕ್ಕಿನಲ್ಲಿ ಒಂದೊಂದೇ ಆದಂಥ ಭಾಷೆ ಹೇಗೆಂದರೆ ದಕ್ಷಿಣ ಕನ್ನಡ ಅಂತ ಬಂದರೆ ಹಲ್ ಅಲ್ಲಿಯೇ ಅಲ್ಲಿಯ ಭಾಷೆಯೇ ಬೇರೆ ಇನ್ನು ಉತ್ತರ ಕನ್ನಡ ಅಂತ ಬಂದರೆ ಅಲ್ಲಿಯ ಭಾಷೆಯೇ ಕರ್ನಾಟಕ ಅಂತ ಬಂದರೆ ಅಲ್ಲಿಯ ಭಾಷೆಯೇ ಬೇರೆ ಇನ್ನು ಹೀಗೆ ತುಮಕೂರು ಅಂತ ಬಂದರೆ ಅಲ್ಲಿಯೇ ಅಲ್ಲಿಯ ಭಾಷೆಯೇ ಅಲ್ಲಿಯ ಕನ್ನಡ ಭಾಷೆಯೇ ಬೇರೆ ಹೀಗೆ ಹಲವಾರು ರೀತಿಯಾಗಲಿ ಗಿ ಕನ್ನಡ ಭಾಷೆಯನ್ನು ಬಳಸ್ತಾ ಹೋದರೆ ಅದನ್ನು ನಾವು ನೋಡ್ತಾಯಿರ್ಬೋದು ಇದರಿಂದಾಗಿ ಎಲ್ಲ ಯಾವುದೇ ರೀತಿಯಾದಂತಹ ತೊಂದರೆಗಳು ಆ ಥರ ಏನಿಲ್ಲ ಅಂತಲೇ ಹೇಳಿ ಹೇಳ್ತಾ ಹೋಗ್ಬೋದು ಮತ್ತು ಹಲವಾರು ರೀತಿಯಾದಂತಹ ಭಾಷೆಗಳನ್ನು ಕಲಿಯುವುದಕ್ಕೆ ಆಗಲಿ ಇದರಿಂದ ಮಾಡುವಂತಹ ಎಲ್ಲ ರೀತಿಯ ಪ್ರಯೋಜನಗಳನ್ನು ನಾವು ಕಲಿಸ್ತಾ ಕಲೀತಾ ಕಲಿ ಕಲಿಸ್ತಾ ಕಲೀತಾಯಿದ್ದೀವಿ ಅಂತಲೇ ಹೇಳ್ಬೋದು